ಹಾಂ ಗ್ಯಾಸ್ ಏಜನ್ಸಿದವ್ರಾ ಹಾಂ ಅದೇ ಏನಪ್ಪ ನಮ್ಗ ಸಿಲಿಂಡರ್ ಬೇಕಾಗಿತ್ತು ರೀ ಹಾಂ ರೀ ನಮ್ದು ಬ್ರಹ್ಮಪುರ ಅದ ರೀ ಹಾಂ ರೀ ಹಾಂ ಬರ್ರಿ ಹಾಂ ಅದೇ ರೀ ಏನು ಅದೇ ರೀ ನಮ್ದು ಏನಪ್ಪ ಏಟ್ತ್ ಫ್ಲೋರಾಗ ಅದ ನೋಡ್ರಿ ಮನೆ ಎಷ್ಟು ರೀ ಹಾಂ ಸ್ವಲ್ಪ ಕಮ್ಮಿ ತಗೋಬೋದಲ್ಲ ರೀ ಭಾಳ ಆಯಿತು ಕಮ್ಮಿ ಆಗಲ್ಲ ರೀ ಬಟ್ ಏನಪ್ಪ ನಮ್ಗ ಮೊದಲೇ ಏನಪ್ಪ ಸಿಲಂಡ್ರ್ ಚಾರ್ಜೆ ಮೊದಲೇ ಕೊಟ್ಟಿರ್ತೀವಿ ಮತ್ತು ಅದ್ರಾಗ ನಿಮ್ದ ಚಾರ್ಜು ಹ್ಞೂ

ಇಲ್ಲ ರೀ ಸ್ವಲ್ಪ ಕಮ್ಮಿ ತಗೋ ರೀ ಹೋಗಿ ಕೊಡಲಾಲ್ ಹತ್ತಿಲ್ಲ ಸೊಲ್ಪ ಹ್ಞೂ ಆಯ್ತು ರೀ ಒಂದು ಸೊಲ್ಪರ ನೋಡ್ರಿ ಕಮ್ಮಿ ಮಾಡ್ರಿ ಹತ್ತು ರೂಪಾಯಿ ಯಾರಿಗೆ ಇದಾತದ ರೀ ಹ್ಞೂ ಹ್ಞೂ ಆಯ್ತು ಆಯ್ತು ಹಾಂ ಆತು ತಗೊಂಡು ಬರ್ರೀ ಸೋಲ್ಪ ಜಲ್ದಿ ತಗೊಂಡು ಬರ್ರಿ ಅರ್ಜೆಂಟ್ ಅದ ಹಾಂ ಇಲ್ಲ ರೀ ಹಂಗಲ್ಲ ರೀ ಒಂದು ಸೋಲ್ಪ ಇಲ್ಲ ಇಲ್ಲ ರೀ ಅರ್ಜೆಂಟ್ ಅಂದ್ರ ಏನಪ್ಪ ಮನ್ಯಾಗ ಫಂಕ್ಷನ್ ಅದ ರೀ ಅದಕನೀ ಇಲ್ಲ ರೀ ತಿಂಗ್ಳಿಗೆ ಒಮ್ಮೆ ಹಾಂ ರೀ ನಾವು ಫೋನ್ ಹಚ್ತೀವಿ ರೀ ನಿಮಗೆ ಇಲ್ಲ ರೀ ಸೋಲ್ಪ ಕಮ್ಮಿ ರೀ ಹ್ಞೂ ಆಯ್ತು ಸರಿ ಬಟ್ ಆದಷ್ಟು ಜಲ್ದಿ ಬರ್ರಿ ಏಳುನೂರು ರೀ ಹ್ಞೂ ಆಯ್ತು ಸರಿ ರೀ ಹಾಂ ತಗೊಂಡು ಬರ್ರಿ ಹಾಂ ಆಯಿತು ಬ್ರಮ್ಪುರ ರೀ ಹಾಂ ಅಲ್ಲೇ ರೀ ಹಾಂ ಇಲ್ಲಿ ಇಲ್ಲ ಇಲ್ರಿ ಅದು ಸೋಲ್ಪ ಮ್ಯಾಗ ಬರ್ಬೆಕು ರೀ ನೀವು ಅಲ್ಲಿ ಬಂದು ಫೋನ್ ಹಚ್ರಿ ನಾವು ಹೇಳ್ತೀವಿ ಇಲ್ಲ ಇಲ್ಲ ಇಲ್ರಿ ಏನಿಲ್ಲ ರೀ

ಹಾಂ ಆಯ್ತು ಬರ್ರಿ